ಮಾಧ್ಯಮ ರೇಡಿಯೋ ಅಥವಾ ಟಿ ವಿ ಮುದ್ರಣದಲ್ಲಿ ಕನ್ನಡ ಬಳಕೆ ಹೇಗೆ ಆಗ್ತಾ ಇದೆ ಅಂತ ಅಂದರೆ ಕನ್ನಡ ಬಳಕೆ ಮಾಡೋದನ್ನೇ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಜನ ಜಾಸ್ತಿ ಇಂಗ್ಲಿಷ್ ಪದಗಳನ್ನು ಬಳಕೆ ಮಾಡ್ತಿದ್ದಾರೆ ಅದು ಆದ್ದರಿಂದ ಕನ್ನಡ ಬಳಕೆ ಮಾಡಿದರೆ ಚೆನ್ನಾಗಿರತ್ತೆ ಅನಿಸತ್ತೆ ಯಾಕೆಂದರೆ ಎಲ್ಲರಿಗೂ ಇಂಗ್ಲಿಷ್ ಭಾಷೆ ಅನ್ನೋದು ಸೀಮಿತವಾಗಿರಲ್ಲ ಕನ್ನಡ ಭಾಷೆಯನ್ನು ಜನ ಜಾಸ್ತಿ ಉಪಯೋಗಿಸುತ್ತಿರೋದ್ರಿಂದ ಕರ್ನಾಟಕದಲ್ಲಿ ಕನ್ನಡನ ಅತಿ ಹೆಚ್ಚು ಮಾತಾಡಬೇಕು ಅಂತ ನನ್ನ ನನ್ನ ಅನಿಸಿಕೆ ಮತ್ತೆ ಮಾಧ್ಯಮಗಳಲ್ಲಿ ಕನ್ನಡನ ಮಾತಾಡ್ತಾ ಇರಬೇಕಾದ್ರೆ ತುಂಬ ಸ್ಪಷ್ಟವಾಗಿ ಮಾತಾಡ್ಬೋದಿತ್ತು ಅನಿಸುತ್ತೆ ಅದೇ ರೀತಿ ಇಂಗ್ಲಿಷ್ ಬಳಕೆಯನ್ನೇ ಕಮ್ಮಿ ಮಾಡಿ ಜಾಸ್ತಿ ಕನ್ನಡಾನ ಬಳಕೆ ಮಾಡಿದರೆ ತುಂಬ ಚೆನ್ನಾಗಿರತ್ತೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಎಲ್ಲರಿಗೂ ಇಂಗ್ಲಿಷ್ ಬರಲ್ಲ ಕೆಲವೊಬ್ಬರಿಗೆ ಮಾತ್ರ ಇಂಗ್ಲಿಷ್ ಬಂದಿರೋದ್ರಿಂದ ಎಲ್ಲ ಎಲ್ಲ ಮೂಲೆಯಲ್ಲಿರೋ ಜನರಿಗೂ ಕನ್ನಡ ಅನ್ನೋದು ಕರ್ನಾಟಕದಲ್ಲಿದ್ದೀವಿ ಅಂತಂದರೆ ಎಲ್ಲ ಮೂಲೆಯಲ್ಲಿರೋ ಜನರಿಗೂ ಕನ್ನಡ ಕಲೀಲೇಬೇಕು ಕನ್ನಡ ಕಲಿಯೋದು ಅವರ ಪ್ರಾಮುಖ್ಯತೆ ಆಗಿರತ್ತೆ ಅದರಿಂದ ನಾನು ಹೇಳೋದು ಒಂದೇ ಕನ್ನಡದಲ್ಲಿ ಹೇಳೋದ್ರಿಂದ ಎಲ್ಲರಿಗೂ ಜನಕ್ಕೂ ಅರ್ಥ ಆಗತ್ತೆ ಮತ್ತು ಇಷ್ಟಪಟ್ಟು ಕಾರ್ಯಕ್ರಮವನ್ನು ನೋಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ